ಸರ್ಕಾರಿ ಹಾಗೂ ಲಾಭ ರಹಿತ ಸಂಘಟನೆಗಳು ಎರಡೂ ಅಷ್ಟೇ ನಮ್ಮ ಒಂದು ಭಾಗದಲ್ಲಿ ತುಂಬ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹವನ್ನು ನೀಡುತ್ತವೆ ಯಾಕೆಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಯುವಜನತೆ ಈ ಒಂದು ಕ್ರೀಡೆಗಳಲ್ಲೂ ತುಂಬ ಆಸಕ್ತಿಯನ್ನು ತೋರಿಸುತ್ತಾರೆ ಅವರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಹಾಗೂ ನಮ್ಗೆಲ್ಲರ್ಗು ಗೊತ್ತಿರುವ ಹಾಗೆ ಈ ಒಂದು ಏನು ಈ ಒಂದು ಆಟ ಆಡೋದ್ರಿಂದ ಆಗಿರಬಹುದು ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಆಗಿರಬಹುದು ನಮ್ಮ ಒಂದು ಬುದ್ಧಿ ಶಕ್ತಿ ಆಗಿರಬಹುದು ನಮ್ಮ ಒಂದು ಸೋದರತ್ವತೆ ಹಾಗೂ ಈ ಒಂದು ಸ್ನೇಹ ಇದೆಲ್ಲ ತುಂಬ ಬೆಳವಣಿಗೆ ಆಗುತ್ತದೆ ಹಾಗೂ ಎಲ್ಲರಲ್ಲೂ ನಾವೊಂದೇ ಎಂಬ ಮನೋಭಾವನೆ ಬರುತ್ತದೆ ಈ ಒಂದು ಗುಂಪು ಆಟಗಳಲ್ಲಿ ಪಾಲ್ಗೊಳ್ಳುವಿಕೆಯಿಂದ ಆದ್ದರಿಂದ ಈ ಒಂದು ಸರ್ಕಾರಿ ಹಾಗೂ ಲಾಭ ರಹಿತ ಸಂಘಟನೆಗಳು ಎರಡೂ ಸಹ ಈ ಅಂಶಗಳನ್ನು ಈ ಅಂಶಗಳನ್ನು ಗುರುತಿಸಿ ಈ ಒಂದು ಕ್ರೀಡೆಗೆ ತುಂಬಾ ಸಹಾಯ ಮಾಡುತ್ತವೆ